ನಮ್ಮ ಮನೆಯಲ್ಲಿ ಬೆಳೆಯುವ ಬೆಳೆಗಳನ್ನು ನಾವು ಸಾಮಾನ್ಯವಾಗಿ ನಮ್ಮ ಗ್ರಾಮದಲ್ಲಿರುವಂತಹ ಸಂತೆಯಲ್ಲಿ ಮತ್ತು ನಮ್ಮ ಊರಲ್ಲಿರುವ ಅಂಗಡಿಗಳಲ್ಲೇ ಮಾರಾಟ ಮಾಡುತ್ತೇವೆ ನಾವು ಬೇರೆ ಬೇರೆ ಕಡೆಗಳೆಲ್ಲ ಮಾರುಕಟ್ಟೆ ಲಭ್ಯ ಇದ್ದರೂ ಸಹ ನಾವು ಹೋಗುವುದಿಲ್ಲ ಯಾಕೇಂತ ಹೇಳಿದರೆ ನಾವು ಬೇರೆ ಬೇರೆ ಕಡೆ ನಾವು ನಮ್ಮ ತರಕಾರಿಗಳನ್ನು ಅಥವಾ ಬೆಳೆಗಳನ್ನು ತಕೊಂಡು ಹೋಗಬೇಕಂತ ಹೇಳಿದರೆ ನಾವು ಒಂದು ಗಾಡಿಯನ್ನೆಲ್ಲ ಗೊತ್ತು ಮಾಡಿ ಅದನ್ನೆಲ್ಲ ತಕೊಂಡು ಹೋಗಬೇಕು ಇದರಿಂದಾಗಿ ನಮಗೆ ತುಂಬ ನಷ್ಟ ಆಗ್ತದೆ ಗಾಡಿಗೆ ಸಹ ನಾವು ಕೊಡಬೇಕಾಗ್ತದೆ ತುಂಬ ಹಣ ಎಲ್ಲ ಮತ್ತು ಇನ್ನು ಬೇರೆ ಬೇರೆ ರಾಜ್ಯಗಳಲ್ಲಿ ಕೊಡಬೇಕು ಅಂತ ಹೇಳಿದರೆ ನಮಗೆ ನಾವು ಅವರ ಬೇರೆ ಬೇರೆ ರಾಜ್ಯದ ಕೃಷಿ ಕಾನೂನುಗಳನ್ನು ನಿಯಮಗಳನ್ನು ಪರಿಪಾಲನೆ ಮಾಡಬೇಕಾಗ್ತದೆ ಇದರಿಂದಾಗಿ ನಾವು ಅಷ್ಟೇನೂ ಬೆಳಿತಾ ಇಲ್ಲ ನಾವು ನಮಗೆ ಎಷ್ಟು ಬೇಕು ಅಷ್ಟೇ ಬೆಳೆಯುವುದು ನಾವು ಅದನ್ನು ನಮ್ಮ ಊರಿನಲ್ಲೇ ಮಾರಾಟ ಮಾಡ್ತಾ ಇದ್ದೇವೆ